ಕೇವಲ ಆಹಾರ ಸೇವನೆಗಾಗಿ ಯಾವಾಗಲಾದ್ರು ಪ್ರಯಾಣ ಮಾಡಿದೀವಂತ ಹೇಳೋದಾದ್ರೆ ನನಗೆ ತುಂಬ ಇಷ್ಟ ಇರೋ ಆಹಾರ ಅಂದರೆ ಅದು ಬಿರಿಯಾನಿ ಅಂತ ಅದನ್ನು ತಿನ್ನೋಕ್ಕಂತ ಅಂದರೆ ತುಂಬ ದೂರದ ಪ್ರಯಾಣ ಅಂತೂ ನಾ ಮಾಡಿಲ್ಲ ಎಲ್ಲಿ ಅಂದರೆ ಈಗ ನಮ್ಮ ಮನೆ ಮನೆಯಿಂದ ಐದು ಕಿಲೋಮೀಟ್ರ್ ದೂರ ಅಥ್ವಾ ಹತ್ತು ಕಿಲೋಮೀಟ್ರ್ ದೂರ ಇರೋವಂಥ ಸ್ಥಳಗಳಿಗೆ ನಾನು ಆ ಪ್ರಯಾಣ ಮಾಡಿದೀನಿ ಅಂದರೆ ಯಾವ್ದಾದ್ರು ಒಂದು ಒಳ್ಳೆಯ ಹೋಟೆಲ್ಲಿದ್ದರೆ ಅಲ್ಲಿ ಸಿಗ್ತದೆ ಆಹಾರ ಅಂತ್ಹೇಳಿದರೆ ಹಾಗೆ ಪ್ರಯಾಣ ಮಾಡಿದೀನಿ ಅಥ್ವಾ ಬಿರಿಯಾನಿ ಬಿಟ್ಟು ಅಂತ ಹೇಳೋದಾದ್ರೆ ನಾವು ಜಂಕ್ ಫುಡ್ ಅಂಥದ್ದೇನಾದ್ರೂ ತಿನ್ಬೇಕಂದರೆ ಅಂದರೆ ನೈಟಲ್ಲಿ ಅಥ್ವಾ ರಾತ್ರಿಯಲ್ಲಿ ಎಲ್ಲಾದರೂ ಫ್ಯಾಮಿಲಿ ಒಟ್ಟಿಗೆ ಹೋಗಬೇಕಾದ್ರೆ ಅಥ್ವಾ ಫ್ರೆಂಡ್ಸ್ ಒಟ್ಟಿಗೆ ಹೋಗಬೇಕಾದ್ರೆ ಅವಾಗ ಹೋಗಿ ನಾನು ಹೊರಗಡೆ ಜಂಕ್ ಫುಡ್ಗಳನ್ನು ತಿನ್ನೋಕ್ಕೆ ಹೋಗಿದ್ದೇನೆ ಅಂದರೆ ಅದೂ ಕೂಡ ಒಂದು ಐದು ಹತ್ತು ಕಿಲೋಮೀಟ್ರ್ ಹತ್ತಿರದಲ್ಲೇ ತುಂಬ ದೂರ ಮನೆಯಿಂದ ಬಿಟ್ಟು ತುಂಬ ದೂರ ಹೋಗಿ ನಾನು ತಿಂದಿದ್ದೇನೆ ಅಂದರೆ ಅದು ಮದುವೆ ಊಟ ಅಂತಲೇ ಹೇಳ್ಬೋದು ಅಂದರೆ ನಮ್ಮ ಸಂಬಂಧಿಕ್ರ ಮದುವೆ ಅಥ್ವಾ ನಮ್ಮ ಸ್ನೇಹಿತರ ಮದುವೆ ಯಾರ್ದಾದ್ರೂ ಇದ್ದರೆ ಅದಕ್ಕೋಸ್ಕರ ನಾನು ತುಂಬ ದೂರ ಹೋಗಿ ತಿಂದಿರೋವಂಥದ್ದು ಅದು ನನಗ್ ತುಂಬ ಇಷ್ಟ ಆಗಿ ಆಹಾರ ತಿನ್ನಕ್ಕೆ ಹೋಗಿದ್ದೇನೆ ಅಂದರೆ ಒಂದು ಮನೆಯಿಂದ ಒಂದು ಐದು ಕಿಲೋಮೀಟ್ರು ಅಥ್ವಾ ಹತ್ತು ಕಿಲೋಮೀಟ್ರು ಹತ್ತಿರ ಇರೋ ಜಾಗದಲ್ಲಿ ಹೋಗಿ ನಾನು ಆಹಾರವನ್ನು ತಿಂದಿದ್ದೇನೆ ಅದ್ರಲ್ಲಿ ನಂಗೆ ತುಂಬ ಇಷ್ಟ ಆಗಿರುವಂಥ ಆಹಾರ ಹೇಳೋದಾದ್ರೆ ನಾನು ಕೆಲವೊಂದು ಹೋಟೆಲುಗಳಲ್ಲಿ ಸವಿದಿರುವಂಥ ಬಿರಿಯಾನಿ ಅಂತ ಬಿರಿಯಾನಿ ಅಂತೇಳ್ಬೋದು ಯಾಕಂದರೆ ನನಗೆ ನಾನು ನನಗಂತೂ ತುಂಬ ನಾನ್ವೆಜ್ ಅಂದರೆ ತುಂಬ ಇಷ್ಟ ವೆಜ್ಗೆ ನಾನು ಕಂಪೇರ್ ಮಾಡೋದಾದರೆ ನನಗೆ ನಾನ್ವೆಜ್ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ನಾನು ಏನು ಮಾಡ್ತೇನೆ ಅಂದರೆ ಈಗ ಮನೆಯಲ್ಲೂ ಕೂಡ ಅಷ್ಟೇ ನಾನ್ವೆಜ್ ಏನಾದ್ರೂ ಅಡುಗೆ ಮಾಡಿದ್ರಂದ್ರೆ ತುಂಬ ಇಷ್ಟಪಟ್ಟು ತಿಂತೇನೆ ಅದಕ್ಕೆ ಕೆಲವೊಂದು ಕಡೆ ಹೋಟೆಲಲ್ಲಿ ನಮ್ಮ ಸ್ನೇಹಿತರು ಹೇಳಿರ್ತಾರೆ ಹಾಂ ಈ ಹೋಟೆಲಲ್ಲಿ ತುಂಬ ಚೆನ್ನಾಗಿದೆ ಈ ಹೋಟೆಲಲ್ಲಿ ಇಂಥ ಅಡುಗೆ ಚೆನ್ನಾಗಿ ಮಾಡ್ತಾರೆ ಹಾಂ ಈ ಹೋಟೆಲಿಗೆ ಹೋಗುವ ಇಲ್ಲಿ ನಾನ್ವೆಜ್ಜು ಒಳ್ಳೆಯ ಅಡುಗೆ ಇರುತ್ತೆ ಅಂತ್ಹೇಳ್ದಾಗ ಅದನ್ನು ತಿನ್ನೋದಕ್ಕೋಸ್ಕರ ನಾನು ಪ್ರಯಾಣ ಮಾಡಿ ಹೋಗಿದ್ದೇನೆ ಮತ್ತು ಈ ಮೊಟ್ಟೆ ರೈಸಾಗಿರ್ಬೋದು ಮತ್ತು ಬೇರೆ ರೀತಿ ಅಂದರೆ ಅದೇ ರೀತಿಯಾದ ನಾನ್ವೆಜ್ ಅಡುಗೆಗಳನ್ನು ಹೆಚ್ಚಾಗಿ ಸವಿಯಲಿಕ್ಕೆ ನಾನು ಹೊರಗಡೆ ಹೋಗಿರುವಂಥದ್ದು ನಾನು ಹೇಳೋದಾದ್ರೆ ಅಂದರೆ ನಾನು ಅದೇ ದೂರ ಹೋಗಿದ್ದೇನೆ ಅಂತ ಇಲ್ಲ ಅಥ್ವಾ ನಾನು ಬೇರೆ ಬೇರೆ ಊರಿಗೆ ಹೋದಾಗ ಬೇಕಾದ್ರೆ ನಮ್ಮ ಸ್ನೇಹಿತ್ರ ಹತ್ರ ಕೇಳಿ ಈ ಊರಲ್ಲಿ ಯಾವ ಅಡುಗೆ ಒಳ್ಳೆದು ಇರುತ್ತೆ ಅಂತ ಕೇಳಿ ಅಲ್ಲೇ ಹತ್ತಿರ ಇರುವಂಥ ಒಂದು ಜಾಗಕ್ಕೆ ಹೋಗಿ ಆಹಾರ ತಿಂದಿದ್ದು ಅಂತ ಇದೆ ಆದರೆ ತುಂಬ ದೂರ ಹೋಗಿ ಅಲ್ಲಿ ಇದನ್ನು ತಿನ್ನಲೇಬೇಕಂತ ನಾನು ಒಂದು ಜಾಗಕ್ಕಂತ ಹೋಗಿಲ್ಲ ನನಗೆ ನಮ್ಮ ಪಕ್ಕದಲ್ಲೇ ಇರುವಂಥ ನಾ ಆವಾಗಲೇ ಹೇಳಿದ ಹಾಗೆ ನನಗೆ ತುಂಬ ಇಷ್ಟ ಆಗುವಂಥ ಬಿರಿಯಾನಿ ತಿನ್ನಲಿಕ್ಕಂತ ಹೋಗಿದ್ದೇನೆ ಅದು ಬಿಟ್ಟರೆ ನಾನು ಜಾಸ್ತಿ ಸಿಹಿ ತಿಂಡಿ ನಾನು ಜಾಸ್ತಿ ಇಷ್ಟಪಡಲ್ಲ ಕೆಲವೊಂದು ಸತಿ ಜಿಲೇಬಿ ಅಂದರೆ ಮನೆ ಅಕ್ ಮನೆ ಪಕ್ಕದಲ್ಲಿರುವಂಥ ಜಿಲೇ ಜಿಲೇಬಿ ಅಂಗಡಿ ಅಥ್ವಾ ಮನೆ ಪಕ್ಕದಲ್ಲಿರುವಂಥ ಬೇಕರೀಲಿ ಸಿಗುವಂಥ ಒಂದು ತಿಂಡಿ ತಿನಿಸುಗಳನ್ನು ತಿನ್ನೋಕ್ಕಂತ ಹೋಗಿದ್ದೇನೆ ಅದು ಬಿಟ್ಟರೆ ಚುರ್ಮುರಿ ಇಂಥದ್ದೇನಾದ್ರು ತಿನ್ನಬೇಕಂತ ನನಗಿಷ್ಟ ಆಗ್ತದೆ ಅಂದರೆ ಇವಾಗ ನಾನು ದೂರ ಹಾಸ್ಟೆಲಲ್ಲಿ ಇದ್ದು ಓದ್ತಾ ಇರೋದರಿಂದ ಆವಾಗ ಅನಿಸುತ್ತೆ ಅಂದರೆ ಏನಾದರೂ ಸ್ನಾಕ್ಸ್ ತಿನ್ನಬೇಕು ಅಥ್ವಾ ಏನಾದರೂ ತಿಂಡಿ ತಿನ್ನಬೇಕು ಸಮೋಸಾ ತಿನ್ನಬೇಕು ಇವಾಗ ನಾನು ಹೆಚ್ಚು ಇಷ್ಟಪಡ್ತಿರೋದಂದರೆ ಸಮೋಸಾ ಅಂದರೆ ನಮ್ಮ ಪಕ್ಕದಲ್ಲೇ ಒಂದು ಅಂಗಡೀಲಿ ಸಮೋಸಾ ಮಾಡ್ತಾರೆ ಆ ಅದನ್ನು ತಿನ್ನಬೇಕಂತ ನಾನು ಏನು ಮಾಡ್ತೇನೆ ಅಂದರೆ ಅದೇನು ತುಂಬ ದೂರ ಇಲ್ಲ ಒಂದು ಐದು ನಿಮಿಷ ದಾರಿ ಅದಕ್ಕೆ ನಡ್ಕೊಂಡು ಹೋಗಿ ಹೋಗಿ ತಿಂದುಬರ್ತೇನೆ ಯಾಕಂದರೆ ನನಗೆ ಸಮೋಸಾ ಅಂದರೆ ತುಂಬ ಇಷ್ಟ ಅದು ಅಂದರೆ ನಾನು ನೆಕ್ಸ್ಟ್ ಬಿರಿಯಾನಿ ಬಿಟ್ಟರೆ ನಾನು ನೆಕ್ಸ್ಟು ಒಂದು ತಿಂಡಿ ತಿನಿಸುಗಳಲ್ಲಿ ಇಷ್ಟಪಡ್ತೇನೆ ಅಂದರೆ ಅದು ಮತ್ತು ಅದೇ ನಾ ಮೊದಲೇ ಹೇಳ್ದಂಗೆ ನನಗೆ ತುಂಬ ಸ್ವೀಟಂತೂ ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಅಂದರೆ ಖಾರದ ಐಟಮ್ಸ್ಗಳನ್ನು ಜಾಸ್ತಿ ಇಷ್ಟಪಡ್ತೇನೆ ಮತ್ತು ಆಹಾರ ಅಂತ ಬರೋದಾದ್ರೆ ದಿನನಿತ್ಯ ಬ್ರೇಕ್ಫಾಸ್ಟಲ್ಲಾದರೆ ನಾನು ಪಲಾವ್ನ ಇಷ್ಟಪಡ್ತೇನೆ ಆದರೆ ಅದು ಪಲಾವ್ನ ಹುಡ್ಕೊಂಡು ಹೋಗಿ ತಿನ್ನೋವಷ್ಟು ಅಂತೂ ಅಂದರೆ ನಮ್ಮ ಹತ್ತಿರ ಯಾವುದೇ ರೀತಿಯಂತ ಅದಕ್ಕೋಸ್ಕರ ಪ್ರಯಾಣ ಮಾಡ್ಬೇಕಂತ ಏನೂ ಇಲ್ಲ ಅಂದರೆ ಮನೆಯಲ್ಲೇ ಒಳ್ಳೆಯ ರೀತಿ ಪಲಾವ್ ಮಾಡಿ ಕೊಡ್ತಾರೆ ಅಮ್ಮ ಅದ್ಕೋಸ್ಕರ ನಾನು ಮನೆಯಲ್ಲೇ ಜಾಸ್ತಿ ತಿನ್ಲಿಕ್ಕೆ ಇಷ್ಟಪಡ್ತೇನೆ ಅದಾದ ನಂತರ ನಾನು ಬೇರೆ ವಿಷಯ ಹೇಳೊದಾದ್ರೆ ಅಂದರೆ ನೀವು ಪ್ರಯಾಣ ಮಾಡಿ ಹೋಗಿ ತಿನ್ನೋವಂಥ ಅಡುಗೆ ಅಂತ್ಹೇಳಿದ್ರೆ ನಾನು ಹೆಚ್ಚಾಗಿ ಹೊರಗಡೆ ಹೋಗಿ ಆಹಾರ ತಿನ್ಲಿಕ್ಕೆ ಇಷ್ಟಪಡೋದಿಲ್ಲ ಯಾಕಂದರೆ ನಮ್ಮ ಆಹಾರ ನಮ್ಮದು ಆರೋಗ್ಯ ಮುಖ್ಯ ಕಾರಣ ಅಂದರೆ ಆರೋಗ್ಯಕ್ಕೆ ಮುಖ್ಯ ಕಾರಣ ಹೇಳೋದಾದ್ರೆ ಅದು ನಮ್ಮ ಆಹಾರ ಈಗ ನಾವು ಸುಮ್ಮನೆ ಸಿಕ್ಕಿದ ಕಡೆಯೆಲ್ಲ ಹೋಗಿ ಆಹಾರ ತಿಂತೀವಂದರೆ ಅವ್ರು ಯಾವ ರೀತಿ ತಯಾರಿ ಮಾಡಿರ್ತಾರೆ ಅವ್ರು ಏನೇನು ಹಾಕಿ ತಯಾರಿ ಮಾಡಿರ್ತಾರೆ ಅಂತ ನಮಗೆ ವಿಷ್ಯ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ನಾನು ಹೆಚ್ಚಾಗಿ ನಾನು ಜಾಸ್ತಿ ಇಷ್ಟಪಡುವಂಥದ್ದು ಮನೆ ಊಟನೇ ಅದು ನಮ್ಮ ಅಮ್ಮ ಮಾಡೋ ಕೈ ಅಡುಗೇನೇ ನಾ ಜಾಸ್ತಿ ಇಷ್ಟಪಡ್ತೀನಿ ಅವ್ರು ಒಳ್ಳೆಯ ರೀತಿ ಅಂದರೆ ಒಳ್ಳೆಯ ಟೇಸ್ಟಲ್ಲಿ ಮತ್ತು ಒಳ್ಳೆಯ ರುಚಿಯಾಗಿ ಅಡುಗೆ ಮಾಡ್ತಾರೆ ಅದಕ್ಕೋಸ್ಕರ ಇವಾಗಲೂ ನಾ ಎಲ್ಲಾದ್ರು ದೂರ ಇರುವಾಗಲೂ ಕೂಡ ನಾನು ಬೇರೆ ಕಡೆ ತಿಂತೀನಿ ಅಥ್ವಾ ಬೇರೆ ಒಂದು ಹೋಟೆಲಲ್ಲಿ ಏನಾದರೂ ಸವಿಯಲಿಕ್ಕೆ ಹೋಗ್ತೇನೆ ಅಂತ್ಹೇಳಿದ್ರೆ ಆವಾಗ ನನಗ್ ಅನ್ಸೋದು ಅಮ್ಮ ಮಾಡೋ ಅಡುಗೆ ಇದಕ್ಕೆ ಕಂಪೇರ್ ಮಾಡಿದರೆ ಚೆನ್ನಾಗಿರುತ್ತಲ್ಲಾ ಅಂತ್ಹೇಳಿ ಅದಕ್ಕೆ ಆಹಾರ ನಾನು ಹೇಳೋದಾದ್ರೆ ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲಿ ಮಾಡಿ ತಿನ್ನೋದೇ ಒಳ್ಳೆಯದು ಅಂದರೆ ಅದಕ್ಕೋಸ್ಕರ ನಾವು ಪ್ರಯಾಣ ಮಾಡಿ ಒಂದು ಆಹಾರಕ್ಕೋಸ್ಕರ ಪ್ರಯಾಣ ಮಾಡಿ ದೂರ ಹೋಗಿ ತಿನ್ನಬೇಕಂತ ಏನಿಲ್ಲ ಈಗ ಮನೇಲೇ ನಾವು ಒಳ್ಳೆಯ ರೀತಿಯಲ್ಲಿ ಅಡುಗೆ ಮಾಡಿ ಅದಕ್ಕೆ ನಮ್ಮ ದೇಹಕ್ಕೆ ಅಥ್ವಾ ನಮ್ಮ ಆರೋಗ್ಯಕ್ಕೆ ಒಂದು ಸೂಟಾಗುವಂಥ ಒಂದು ಆಹಾರನ ನಾವು ಮನೇಲೇ ತಯಾರಿ ಮಾಡಿ ತಿಂದರೆ ಒಳ್ಳೆಯದಂತ್ಹೇಳಿ ಅಂದರೆ ನನಗೆ ನಾನು ಅದೇ ಆವಾಗಲೇ ಹೇಳಿದ ಥರ ನಾ ತುಂಬ ದೂರ ಅಂತೂ ಪ್ರಯಾಣ ಮಾಡಿಲ್ಲ ದೂರ ಪ್ರಯಾಣ ಮಾಡಿದರೂ ಅಲ್ಲಿ ನಮ್ಮ ಫ್ರೆಂಡ್ಸ್ ಹತ್ರ ಕೇಳಿ ಅಂದರೆ ಇಲ್ಲಿ ಅಂದರೆ ಪ್ರಯಾಣ ಆಹಾರಕ್ಕೋಸ್ಕರವೇ ಪ್ರಯಾಣ ಮಾಡಿದ್ದಿಲ್ಲ ಪ್ರಯಾಣ ಮಾಡಿದಾಗ ಅಲ್ಲಿ ಯಾವ್ದಾದರೂ ಆಹಾರ ಒಳ್ಳೆಯ ಇತ್ತಂದರೆ ಯಾರಾದರೂ ನನಗೆ ಸಲಹೆ ನೀಡಿದರು ಹಾಂ ಈ ಊರಲ್ಲಿ ಈ ಆಹಾರ ಒಳ್ಳೆಯ ಉಂಟಂತ ಹೇಳಿದರೆ ಹೋಗಿ ತಿಂದಿದ್ದುಂಟು ಆದರೆ ನಾನಾಗಿ ಅಂದರೆ ತುಂಬ ದೂರ ಹೋಗಿ ಪ್ರಯಾಣ ಮಾಡಿ ತಿಂದಿದ್ದಿಲ್ಲ ಅಂದರೆ ಯಾಕಂದರೆ ನಾ ಕರ್ನಾಟಕದಲ್ಲಿರೋದರಿಂದ ಒಂದೊಂದು ಜಾಗದಲ್ಲಿ ಒಂದೊಂದು ರೀತಿಯ ತಿನಿಸು ಫೇಮಸ್ಸು ಈಗ ಆ ಊರಿಗೆ ಬೇರೆ ಏನಾದರೂ ಒಂದು ವಿಷಯಕ್ಕೋದಾಗ ಆ ಊರಿನ ಒಂದು ಅಡುಗೇನ ಸವಿದಿರೋದುಂಟು ಅಂದರೆ ನಾನೀಗ ನಾನೀಗ ಶಿವಮೊಗ್ಗದಲ್ಲಿದ್ದೇನೆ ಈಗ ನಾನು ಮಂಗ್ಳೂರಿಗೆ ಬಂದಿದ್ದೇನೆ ಅಂದರೆ ಇಲ್ಲಿ ಫೇಮಸ್ ಏನು ಫಿಶ್ಶು ಅದು ಅದನ್ನು ನಾನು ತಿಂದಿದ್ದೀನಿ ಹೌದು ಅದೇ ರೀತಿ ಬೇರೆ ಕಡೆ ದಾವಣಗೆರೆಗೋದಾಗ ಅಲ್ಲಿ ಪೇಡಾ ಫೇಮಸ್ಸು ಹಾಗೇ ಮೈಸೂರಿಗೋದಾಗ ಅಲ್ಲಿರೋ ದೋಸೆ ಹೀಗೆ ಏನೇನು ಯಾವ ಊರಲ್ಲಿ ಯಾವುದು ಫೇಮಸ್ಸುಂಟು ಅಲ್ಲಿ ಬೇರೆ ಏನಾದರೂ ಒಂದು ಕೆಲಸಕ್ಕೋದಾಗ ಅಲ್ಲಿರುವಂಥ ಫೇಮಸ್ ತಿನಿಸುಗಳನ್ನು ತಿಂದಿದ್ದುಂಟು ಆದರೆ ನಾನಾಗಿ ನನಗಿಷ್ಟ ಅಂತ್ಹೇಳಿ ನಾನಾಗೇ ಪ್ರಯಾಣ ಮಾಡಿ ಹೋಗಿ ತಿಂದಿದ್ದಿಲ್ಲ